ಚಿಕ್ಕಬಳ್ಳಾಪುರದಲ್ಲಿರುವ ಹೆಗ್ಗುರುತುಗಳು ಯಾವ್ಯಾವು ಎಂದರೆ ಐತಿಹಾಸಿಕ ಹೆಗ್ಗುರುತುಗಳು ಯಾವ್ಯಾವು ಅಂದರೆ ನಂದಿಬೆಟ್ಟ ಆಗಿರ್ಬೋದು ಈ ನಂದಿಬೆಟ್ಟದಲ್ಲಿ ಮುಖ್ಯವಾಗಿ ಏ ಏನು ವಿಶೇಷ ಅಂದರೆ ಇಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ಇದು ಐತಿಹಾಸಿಕ ತಾಣನೂ ಅಂತ ಹೇಳ್ಬೋದು ಇಲ್ಲಿ ದೇವಾಲಯಗಳು ಚೆನ್ನಾಗಿದ್ದಾವೆ ಇಲ್ಲಿರುವ ಶಿಲ್ಪಕಲೆ ಎಲ್ಲ ಚೆನ್ನಾಗಿದೆ ಮತ್ತು ಇಲ್ಲಿಗೆ ಜನರು ಆರಾಮವಾಗಿ ವಿಶ್ರಾಂತಿ ತಗೋಳೋದಕ್ಕೆ ಮತ್ತು ವಾತಾವರಣ ನೋಡೋದಕ್ಕೆ ಹೋಗ್ತಾರೆ ಇಲ್ಲಿ ಹೋಗೋದಕ್ಕಿನ್ನ ಮುಂಚೆ ಇಲ್ಲಿ ಪರವಾನಗಿ ತಗೋಬೇಕಾಗುತ್ತೆ ನಾವು ಟಿಕೇಟನ್ನ ತಗೋಬೇಕಾಗುತ್ತೆ ಚೀಟಿ ಯಾಕಂದರೆ ನಾವು ಒಳಗಡೆ ಹೋಗಿ ಮತ್ತೆ ರಿಟರ್ನ್ ಬಂದಿದ್ದೀವಿ ಇಲ್ಲ ಅಂತ ನಮ್ಗೆ ಗೊತ್ತಾಗಬೇಕಲ್ಲ ಎಷ್ಟು ಜನ ಹೋಗಿದ್ದಾರೆ ಏನು ಅಂತ ಅವ್ರಿಗ್ ಗೊತ್ತಾಗಬೇಕು ಎಲ್ಲ ಸರ್ಕಾರಕ್ಕೆಲ್ಲ ಇಂಫಾರ್ಮೇಷನ್ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಒಳಗಡೆ ಹೋಗೋದಕ್ಕಿಂತ ಮುಂಚೆ ಚೀಟಿಯನ್ನ ತಗೊಂಡು ನಾವು ಕೊಟ್ಟುಬಿಟ್ಟು ಹೋಗಬೇಕಾಗುತ್ತೆ ನಾವು ಎಷ್ಟೋ ಬೆಳಗ್ಗೆ ಒಂದು ಎಂಟು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಸಮಯ ಇರುತ್ತೆ ಅಷ್ಟರೊಳಗಡೆ ನಾವು ಎಲ್ಲ ನೋಡಿಕೊಂಡು ವಾಪಸ್ ಬರ್ಬೋದು ಇಲ್ಲಿ ನಂದಿಬೆಟ್ಟದಲ್ಲಿ ಸೂರ್ಯೋದಯ ಮತ್ತು ಸೂರ್ಯೋದಯ ನೋಡೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಿಯ ಜಾಸ್ತಿ ಜನರು ಸೂರ್ಯೋದಯವನ್ನು ನೋಡಲೇ ಹೋಗ್ತಾರೆ ಅಂತ ಹೇಳ್ಬೋದು ಮತ್ತು ಯಾವುದೇ ರೀತಿ ಇಲ್ಲಿ ತೊಂದರೆ ಯಾವುದೂ ಆಗೋದಿಲ್ಲ ತುಂಬ ಸುಂದರವಾದ ವಾತಾವರಣ ಆಗಿರುತ್ತೆ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಇದೊಂದೇ ಅಲ್ದಿರ ಇದು ಕಂದ್ವಾರ ಕೆರೆ ಮತ್ತು ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀನಿವಾಸ ಸಾಗರ ಇವು ಕೆಲವು ಪ್ಲೇಸುಗಳೆಲ್ಲ ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿದ್ದಾವೆ